ನಾನು ಇತ್ತೀಚೆಗೆ ಒಂದು ನೆಕ್ಲೆಸ್ ತೊಗೊಂಡಿದ್ದೆ ಅದು ತುಂಬಾ ಚೆನ್ನಾಗಿತ್ತು ಮತ್ತು ಅದರ ಪ್ರಾಡಕ್ಟು ಅದರದ್ದು ಕಲ್ಲರ್ ಆಗಿರ್ಬೋದು ತುಂಬಾ ಚೆನ್ನಾಗಿತ್ತು ಅದನ್ನು ನಾನು ಮದುವೆಲ್ಲಿ ಹಾಕ್ಕೊಂಡಿದ್ದೆ ಮತ್ತೆ ನಮ್ಮ ಊರಲ್ಲಿ ಹಬ್ಬ ಆದಾಗ ಅದನ್ನು ಹಾಕ್ಕೊಂಡಿದ್ದೆ ತುಂಬನೆ ಚೆನ್ನಾಗಿತ್ತು ಎಲ್ರೂ ಕೇಳ್ತಿದ್ರು ಎಲ್ಲಿ ಪರ್ಚೇಸ್ ಮಾಡಿದ್ರಿ ಎಲ್ಲಿ ಪರ್ಚೇಸ್ ಮಾಡಿದ್ರಿ ಅಂತ ಆಗ ನಾನು ಹೇಳ್ದೆ ಇದನ್ನು ನಾನು ಹಾನ್ಲೈನ್ ಶಾಪಿಂಗ್ ಮಾಡಿದ್ದೆ ಅಂತ ಅವರು ಹೇಳ್ತಿದ್ರು ಆನ್ಲೈನ್ ಶಾಪಿಂಗಲ್ಲಿ ನಾವು ಹಣನ ಕಳ್ಕೊಬೋದು ಮತ್ತು ಅವರು ನಮಗೆ ಯಾವುದೋ ಪ್ರಾಡಕ್ಟನ್ನು ನಾವು ಯಾವುದೋ ಮಾಡಿದ್ರಿ ಯಾವುದೋ ಪ್ರಾಡಕ್ಟನ್ನು ಕೊಡ್ತಾರೆ ಅಂತ ಎಲ್ಲ ಅವರು ಅಂತಿದ್ರು ಆಗ ನಾನು ಹೇಳ್ದೆ ಇಲ್ಲ ಅದು ಎಲ್ಲ ಕಡೆಯು ಆ ಥರ ನಡೆಯೋದಿಲ್ಲ ಆನ್ಲೈನ್ ಶಾಪಿಂಗ್ ಅಂತೆಂದ್ರೆ ತುಂಬ ನಾವು ಯಾವ ಥರ ಎಷ್ಟು ಹಣ ಕೊಟ್ಟಿರ್ತೀರೊ ನಮಗೆ ಆ ವಸ್ತು ಬೇಡಂದ್ರೂ ಸಹ ನಮಗೆ ಅವರು ರಿಟರ್ನ್ ನಮ್ಮ ಬ್ಯಾಂಕ್ ಅಕೌಂಟಿಗೆ ನಾವು ಎಷ್ಟು ಹಣ ಪೇ ಮಾಡಿದ್ದೀವಿ ಅದನ್ನ ನಮಗೆ ವಾಪೀಸು ಕೊಟ್ಬಿಡ್ತಾರೆ ಮತ್ತು ನಾವು ಚನ್ನಾಗಿದೆ ಅಂತ ಅಂತಂದಾಗ ನಾವದನ್ನು ತೊಗೋಬೋದು ಮತ್ತು ನಾವು ಹೊರಗಡೆ ಕೇಳ್ದಾಗ ಆನ್ಲೈನ್ ಮಾರ್ಕೆಟ್ ಬಿಟ್ಟು ನಾವು ಹೋಗಿ ನಾವೇ ಹೋನಾಗಿ ಹೋಗಿ ಪರ್ಚೆಸ್ ಮಾಡ್ದಾಗ ಅದು ತುಂಬ ಕಾಸ್ಟಿರುತ್ತೆ ನಾವು ಕೇಳಿದ್ರೆ ಟು ಹನ್ಡ್ರೆಡ್ ಇರೋ ನೆಕ್ಲೆಸ್ಸು ಅವ್ರೆಲ್ಲ ಕೂಲಿ ಎಲ್ಲವೂ ಸೇರಿಸಿ ನಮಗೆ ಫೈವ್ ಹನ್ಡ್ರೆಡ್ಗೆ ಮಾರ್ತಾರೆ ಆದರೆ ಹಾನ್ಲೈನ್ ಶಾಪಿಂಗನಲ್ಲಿ ಹಂಗಲ್ಲ ತುಂಬ ನಮಗೆ ಕಡಿಮೆ ರೇಟ್ಗೆ ಆ ನೆಕ್ಲೆಸನ್ನು ಕೊಡ್ತಾರೆ ಮತ್ತು ತುಂಬ ಹೊಳ್ಳೆ ಪ್ರಾಡಕ್ಟು ಒಳ್ಳೆ ಕ್ವಾಲಿಟಿ ಇರುತ್ತೆ ಕಲರೆಲ್ಲ ಚೆನ್ನಾಗಿರುತ್ತೆ ಮತ್ತು ನಮಗೆ ಈ ಹಬ್ಬಕ್ಕೆ ಏನಾದ್ರು ಹಬ್ಬ ಇರಬೇಕಾದ್ರೆ ಸೀಸನ್ಸ್ ಇದ್ದಾಗ ಎಲ್ಲ ನಮಗೆ ಏನು ಕಡಿಮೆ ಬೆಲೆಯಲ್ಲಿ ನಮಗೆ ಹಾ ನೆಕ್ಲೆಸು ಅಥ್ವಾ ಏನಾದ್ರೂ ಇರ್ಬೋದು ಪ್ರಾಡಕ್ಟ್ಸ್ ಅದನ್ನು ನಮಗೆ ತುಂಬ ಕಡಿಮೆ ಬೆಲೆಗೆ ಕೊಡ್ತಾರೆ ಯಾಕೆಂತಂದ್ರೆ ನಮಗೆ ಕಡಿಮೆ ಬೆಲೆಗೆ ಕೊಟ್ಟಾಗ ನಮಗೂ ಇನ್ನು ಹೆಚ್ಚು ವಸ್ತುಗಳನ್ನು ತೊಗೊಳ್ಳೋದಕ್ಕೆ ಈಸಿ ಆಗುತ್ತೆ ಅದನ್ನು ಹೊರಗಡೆ ಹೋಗಿ ತೊಗೊಂಡಾಗ ಅದು ನಮಗೆ ಒಂದಷ್ಟು ಎರಡು ರೇಟನ್ನು ನಮಗೆ ನಾವು ಕೊಟ್ಟು ಅದನ್ನು ತೊಗೊಳ್ಬೇಕಾಗುತ್ತೆ ಮತ್ತೆ ಹೋಗಿ ಬರೋ ಖರ್ಚು ಎಲ್ಲವು ನಮಗೆ ಜಾಸ್ತಿಯಾಗುತ್ತೆ ಅದೆ ನಾವು ಆನ್ಲೈನ್ ಶಾಪಿಂಗ್ ಮಾಡ್ದಾಗ ಏನು ಇಲ್ಲ ನಮಗೆ ನೆಟ್ಟ್ ಇದ್ದು ಮತ್ತು ಅದಕ್ಕೆ ಬೇಕಾಗುವಷ್ಟು ಹಣ ಇದ್ರೆ ಸಾಕು ನಾವು ಅದು ಹಾನ್ಲೈನ್ ಮೂಲಕವೆ ನಾವು ಟ್ರಾನ್ಸಾಕ್ಷನ್ ಮಾಡ್ತೀವಿ ಅಂದರೆ ಕೂಡ ಅವರು ನಮಗೆ ಅದರಲ್ಲಿ ಡಿಸ್ಕೌಂಟನ್ನು ಕೊಡ್ತಾರೆ ಆದ್ರಿಂದ ನಾವು ಹಾನ್ಲೈನ್ ಶಾಪಿಂಗ್ ಮಾಡುದು ತುಂಬನೆ ಒಳ್ಳೆ ವಿಷಯ ಮತ್ತು ಆ ಪ್ರಾಡಕ್ಟ್ ಮಾಡಿದ್ದಂತಹ ನೆಕ್ಲೆಸ್ ಎಲ್ಲ ತುಂಬ ಚೆನ್ನಾಗಿ ಕಲರು ಮತ್ತು ಪ್ರಾಡಕ್ಟ್ ಕ್ವಾಲಿಟಿ ಎಲ್ಲ ಚೆನ್ನಾಗಿ ಬಂದಿದೆ ನಮಗೆ ಬೇಡಾಂತೆಂದ್ರೆಯು ನಾವದನ್ನು ವಾಪೀಸು ರಿಟರ್ನ್ ಮಾಡ್ಬೋದು ಒಳ್ಳೆ ಗುಡ್ ಕ್ವಾಲಿಟೀಸನ್ನ ಇರೋಂಥದ್ದನ್ನೆ ನಮಗೆ ಪ್ರಾಡಕ್ಟ್ ಆಗಿ ಕೊಡ್ತಾರೆ ನಮ್ಗೆ ಬೇಡಂತೆಂದ್ರೆ ನಾವು ವಾಪೀಸು ಮಾಡ್ದಾಗ ಅವರು ನಮ್ಮ ಡೈರೆಕ್ಟ್ ಅಕೌಂಟ್ಗೇ ಹಣ ಹಾಕ್ತಾರೆ ತುಂಬ ಚೆನ್ನಾಗಿದೆ ಪ್ರಾಡಕ್ಟು ನಾನದನ್ನು ಎಲ್ಲಾದರು ಹಾಕ್ಕೊಂಡು ಹೋದಾಗೆಲ್ಲ ಜನ ಎಲ್ಲಿ ತೊಗೊಂಡ್ರಿ ತುಂಬ ಕಾಸ್ಟ್ಲಿಯಾಗಿರುತ್ತೆ ಇದು ಅಂತ ಹೇಳ್ತಾರೆ ಆದರೆ ತುಂಬ ಕಡಿಮೆ ರೇಟ್ಗೆ ನಾನು ಚೆನ್ನಾಗಿರೋ ಪ್ರಾಡಕ್ಟನ್ನು ತೊಗೊಂಡಿದ್ದು ಅದು ತುಂಬ ಒಳ್ಳೆ ಪ್ರಾಡಕ್ಟ್ ಅಂತ ನಾನು ಹೇಳ್ಬೋದು ಅದ್ರಿಂದ ನಾನು ಬೇರೆಯವ್ರಿಗೆ ಪ್ರೋತ್ಸಾಹ ಮಾಡ್ತೀನಿ ಯಾಕೆಂತಂದ್ರೆ ಹಾನ್ಲೈನ್ ಶಾಪಿಂಗ್ ಒಂದು ಒಳ್ಳೆ ಪ್ಲಾಟ್ ಫಾರ್ಮ್ ಆಗಿದೆ ನಮಗೆ ತೊಗೊಳೊದಿಕ್ಕೆ ಬೇರೆ ಬೇರೆ ವಸ್ತುಗುಳು ನಾವು ತೊಗೋಬೋದು ಆದ್ರಿಂದ ಆನ್ಲೈನ್ ಶಾಪಿಂಗ್ ತುಂಬ ಅನುಕೂಲ ಆಗಿದೆ ನಾವು ವರ್ಕ್ಗೆಲ್ಲ ಹೋಗಿರ್ತೀವಿ ಆಗ ನಾವು ಶಾಪಿಂಗ್ ಮಾಡೋದಕ್ಕಾಗೋಲ್ಲ ನಮ್ಗೆ ಆನ್ಲೈನ್ ಶಾಪಿಂಗ್ ಇರೋದ್ರಿಂದ ನಾವು ಹೊರಗೆ ಮುಗ್ಸ್ಕೊಂಡು ಬಂದು ವರ್ಕಲ್ಲಿರೋವಾಗ್ಲೂ ಸ್ವಲ್ಪ ಬ್ರೇಕ್ ಸಿಕ್ದಾಗೆಲ್ಲ ನಾವು ನೋಡಿ ನಮಗೆ ಯಾವುದು ಬೇಕು ಅದನ್ನು ಸೆಲೆಕ್ಟ್ ಮಾಡಿ ತೊಗೊಬೋದು ಒಳ್ಳೆ ಒಳ್ಳೆ ಪ್ರಾಡಕ್ಟ್ಸು ಮತ್ತು ಒಳ್ಳೆ ಒಳ್ಳೆ ಡಿಸೈನ್ಸು ಅದರಲ್ಲಿ ಲೋ ಕಾಸ್ಟಿಗೆ ನಮಗೆ ಒಳ್ಳೆ ಒಳ್ಳೆ ಪ್ರೈಸಸ್ಗೆನೆ ಸಿಗ್ತಾಯಿದೆ ತುಂಬನೆ ಖುಷಿಯಾಯ್ತು ಮತ್ತು ಎಲ್ಲದರ ಎಲ್ಲದ್ರಲ್ಲಿ ನಾನು ನೆಕ್ಲೆಸನ್ನ ಹಾಕ್ಕೊಂಡು ಹೋದಾಗ ಅವ್ರು ಎಲ್ಲರೂ ಕೇಳ್ತಾರೆ ಎಲ್ಲಿ ಪರ್ಚೇಸ್ ಮಾಡಿದ್ರಿಎಲ್ಲಿ ಪರ್ಚೇಸ್ ಮಾಡಿದ್ರಿ ತುಂಬ ಚೆನ್ನಾಗಿದೆ ಜಾಸ್ತಿ ಕಾಸ್ಟ್ಲಿಯಾಗಿರುತ್ತೆಲ್ಲ ಅಂತೆಲ್ಲ ಕೇಳ್ತಾರೆ ಆಗ ನಾನು ಹೇಳ್ತಿನಿ ತುಂಬ ಕಡಿಮೆಗೆ ನಮಗೆ ಒಳ್ಳೆ ಕ್ವಾಲಿಟಿ ಮತ್ತು ಗುಡ್ ಪ್ರಾಡಕ್ಟ್ ಸಿಕ್ಕಿದೆ ನೀವು ಈ ಥರ ಹಾನ್ಲೈನ್ ಶಾಪಿಂಗ್ ಮಾಡಿ ಮತ್ತು ನಿಮ್ಮ ಸಮಯವೂ ಉಳಿಸ್ಬೋದು ನಿಮ್ಮ ದುಡ್ಡನ್ನು ಸಹ ಉಳಿಸ್ಬೋದು ಆದ್ರಿಂದ ತುಂಬ ನಾನು ಇತ್ತೀಚೆಗೆ ಎಲ್ಲ ಆನ್ಲೈನ್ ಶಾಪಿಂಗ್ ಮಾಡ್ತಿರೋದು ಬಟ್ಟೆ ಸೀರೆ ಹಬ್ಬಕ್ಕೆಲ್ಲ ಶಾಪಿಂಗ್ಗೆ ಅವರು ಫುಲ್ ಡಿಸ್ಕೌಂಟ್ ಎಲ್ಲ ಕೊಡ್ತಾರೆ ಹಬ್ಬಕ್ಕೆ ಗೋರ್ಮೆಂಟ್ ಏನಾದರೂ ಫೆಸ್ಟಿವಲ್ಸ್ ಇದ್ದಾಗೆಲ್ಲ ನಮಗೆ ಆಫರ್ಸ್ ಬಿಡ್ತಾರೆ ಆಫರ್ಸಲ್ಲಿ ನಮಗೆ ಅದಿರೋ ಬೆಲೆಗಿಂತ ನಮಗೆ ಇನ್ನೂ ಒಂದು ಫಿಫ್ಟಿ ಹಂಡ್ರೆಡ್ ರುಪೀಸ್ ಕಡಿಮೆಗೆ ಕೊಡ್ತಾರೆ ಆಗ ನಮಗೆ ತುಂಬ ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್ ಅವ್ರು ಕೂಡ ಅದನ್ನು ತಗೋಬೋದು ತುಂಬ ದುಡ್ಡಿಲ್ಲ ಅನ್ನೋರು ಸಹ ಆ ಥರ ಪ್ರಾಡಕ್ಟ್ಸ್ನ್ನೆಲ್ಲ ತೊಗೋಬೋದು ನಾವು ಆ ಥರ ಪ್ರಾಡಕ್ಟ್ಸ್ನು ಯೂಸ್ ಮಾಡೋದಕ್ಕೆ ಆನ್ಲೈನ್ ಶಾಪಿಂಗ್ ಒಂದು ಒಳ್ಳೆ ಪ್ಲಾಟ್ ಫಾರ್ಮ್ ಆಗಿದೆ ಆದ್ರಿಂದ ಹಾನ್ಲೈನ್ ಶಾಪಿಂಗ್ ತುಂಬನೆ ಇಷ್ಟ ಆಯ್ತು ಬೇರೆ ಬೇರೆ ಆನ್ಲೈನ್ ಶಾಪಿಂಗ್ ಇದಾವೆ ನೀವು ಯಾವುದರಲ್ಲಾದ್ರು ಮಾಡ್ಬೋದು ನಾವು ಆನ್ಲೈನ್ ಮುಖಾಂತರ ಟ್ರಾನ್ಸಾಕ್ಷನ್ ಮಾಡ್ದಾಗ ಸಹ ಅದು ಹಣ ಎಲ್ಲ ಹಣದಲ್ಲಿ ನಮಗೆ ಡಿಸ್ಕೌಂಟ್ ಕೊಡ್ತಾರೆ ಅಥ್ವಾ ನಾವು ಕ್ಯಾಶ್ ಆನ್ ಡೆಲಿವರಿ ಸಹ ಮಾಡ್ಬೋದು ಅಂತೆಂದ್ರೆ ಅವರು ಡೆಲಿವರಿ ಮಾಡ್ದಾಗ ನಾವು ಅದು ಕ್ಯಾಶ್ ಕೊಟ್ಟು ನಾವದನ್ನು ತೊಗೋಬೋದು ನೆಕ್ಲೆಸ್ ತೊಗೊಂಡಿದ್ದೆ ತುಂಬಾನೆ ಚೆನ್ನಾಗಿತ್ತು ಈಗ ನಾನು ಮೊನ್ನೆ ತಾನೆ ನನ್ನ ತಂಗಿ ಮತ್ತೆ ಇನ್ನು ಒಂದು ನೆಕ್ಲೆಸ್ ಹಾರ್ಡರ್ ಮಾಡಿದ್ದಾಳೆ ಇಯರಿಂಗ್ಸ್ ನೆಕ್ಲೆಸ್ ಮತ್ತೆ ಲಾಂಗ್ ಚೈನ್ಗೆ ಮೂರು ಸೇರಿ ನಮಗೆ ಕೇವಲ ಮುನ್ನೂರಕ್ಕೆ ಮಾತ್ರ ಸಿಕ್ಕಿದೆ ತುಂಬ ಒಳ್ಳೆ ಪ್ರಾಡಕ್ಟ್ ಇದೆ ಒಳ್ಳೆ ಕ್ವಾಲಿಟಿ ಇದೆ ಮತ್ತೆ ಒಳ್ಳೆ ಕಲರ್ ಕೂಡ ಇದೆ ಜಾಸ್ತಿ ಹೋವರ್ ಅನ್ನೊ ಅನ್ಸೋಥರ ಕಲರಿಲ್ಲ ಲೈಟಾಗಿ ಗೋಲ್ಡ್ ಥರನೆ ಕಾಣ್ಸುತ್ತೆ ತುಂಬಾನೆ ಚೆನ್ನಾಗಿದೆ ನನಗಂತೂ ತುಂಬಾನೆ ಇಷ್ಟ ಆಯ್ತು ನಾನು ನೆಕ್ಸ್ಟ್ ಹಬ್ಬಕ್ಕೆ ಆಫರ್ ಬಿಟ್ಟಾಗ ನಾನು ಮತ್ತೆ ನನಗೆ ಬೇಕಾದಂತಾ ಜ್ಯುವೆಲ್ರಿನ ಹಾರ್ಡ್ರ್ ಮಾಡ್ತೀನಿ ತುಂಬ ಚೆನ್ನಾಗಿದೆ ನನಗಂತೂ ತುಂಬಾನೆ ಇಷ್ಟ ಆಯ್ತು ನನ್ನ ಫ್ರೆಂಡ್ಸ್ಗೂ ಹೇಳ್ತೀನಿ ತೊಗೊಳ್ಳಿ ತುಂಬ ಚೆನ್ನಾಗಿದೆ ಅಂತ ಅವರು ಹೊರಗಡೆ ಹೋಗಿ ಬಿಸಿಲಲ್ಲಿ ಕಷ್ಟಪಟ್ಟು ಹೊರಾ ಓಡಾಡಿ ಟೈಮೆಲ್ಲ ವೇಸ್ಟ್ ಮಾಡಿ ತೊಗೊಳ್ಳೊ ಬದಲು ನಾವು ಮನೆಯಲ್ಲು ಕೂತ್ಕೊಂಡೆ ಆರಾಮ್ಸೆ ಆನ್ಲೈನ್ ಶಾಪಿಂಗ್ ಮಾಡಿದ್ರೆ ನಮಗೆ ತುಂಬಾನೆ ಒಳ್ಳೆ ಪ್ರಾಡಕ್ಟ್ ಮತ್ತು ಒಳ್ಳೆ ಗುಣಮಟ್ಟದ್ದು ನಮಗೆ ಸಿಗುತ್ತೆ ಅದ್ರಿಂದ ನಾವು ನಮ್ಮ ಸಮಯವನ್ನು ಕೂಡ ನಾವಿದು ಮಾಡ್ಬೋದು ಮತ್ತು ಒಳ್ಳೆ ಕಡಿಮೆ ರೇಟ್ಗೂ ನಮ್ಗೆ ಒಳ್ಳೆ ಪ್ರಾಡಕ್ಟ್ ಸಿಗುತ್ತೆ ಹೊರಗಡೆ ಇರುವಂಥ ಜನ ಅಂದರೆ ನಾವು ಹಳ್ಳಿಗಳ ಕಡೆ ಇದ್ರು ಸಹ ಅವರು ನಮಗೆ ಶಾಪಿಂಗ್ ನಮ್ಮನೆಗೆ ತಂದು ಕೊಡ್ತಿದ್ದಾರೆ ಮತ್ತೆ ತುಂಬ ಒಳ್ಳೆ ಪ್ರಾಡಕ್ಟ್ಸನ್ನ ಕೊಡ್ತಾ ಇದ್ದಾರೆ ಆದ್ರಿಂದ ನಾವು ಹಾನ್ಲೈನ್ ಶಾಪಿಂಗ್ ಮಾಡೋದು ಒಳ್ಳೆ ನಮ್ಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ನಮ್ದೇನಾದ್ರು ಅಮೌಂ ಬೇಡಂತಂದ್ರೂನು ಅವ್ರು ರಿಟನ್ ಮಾಡ್ಕೊಂಡು ನಮಗೆ ಹಣನ ಒಂದೇ ದಿನದಲ್ಲಿ ನಮ್ಮ ಹಕೌಂಟ್ಗೆ ಹಾಕಿ ಬಿಡ್ತಾರೆ ಆದ್ರಿಂದ ತುಂಬ ಒಳ್ಳೆ ಪ್ರಾಡಕ್ಟ್ ಬಂದಿದೆ ಆದ್ರಿಂದ ಎಲ್ರೂ ತೊಗೊಳಿ ಆನ್ಲೈನ್ ಶಾಪಿಂಗ್ ಮಾಡಿ ಯಾವುದೇ ರೀತಿಯ ಭಯ ಮತ್ತು ಸಂಶಯ ಬೇಡ ಅವರು ನಮಗೆ ಒಳ್ಳೆಯ ಪ್ರಾಡಕ್ಟ್ ಮತ್ತು ಒಳ್ಳೆ ಗುಣಮಟ್ಟದ್ದೆ ನಮ್ಗೆ ಕೊಡ್ತಿದ್ದಾರೆ ಕ್ವಾಲಿಟಿ ಇರುವಂತದ್ದನ್ನೆ ಯಾವುದೂ ಬ್ರೇಕ್ ಡ್ಯಾಮೇಜು ಆ ಥರ ಯಾವುದು ಹಾಗಿರುವಂತದ್ದು ನನಗೆ ಇಲ್ಲಿವರ್ಗೂ ಕಂಡು ಬಂದಿಲ್ಲ ಬಂದರೂ ಸಹ ಅವರು ನಮಗೆ ವಾಪೀಸು ಮಾಡಿ ರಿಟನ್ ಮಾಡ್ದಾಗ ಅವ್ರು ನಮಗೆ ಬೇರೆ ಪ್ರಾಡಕ್ಟನ್ನು ತಂದು ಕೊಡ್ತಾರೆ ನಾನು ನೆಕ್ಲೆಸ್ ಮಾಡಿದ್ದಂತು ತುಂಬ ಚೆನ್ನಾಗಿ ಬಂದಿದೆ ನಂಗಂತೂ ತುಂಬಾನೆ ಇಷ್ಟ ಆಯ್ತು ನಾನು ಬೇರೆಯವ್ರಿಗೂ ಸಹ ಹೇಳ್ತೀನಿ ಆ ಥರ ತೊಗೊಳಿ ಅಂತ